ಹಲೋ ಯಾರು ಮಾತು ಯಾರು ಮಾತಾಡ್ತಿರೋದು ಹೌದ್ರಾ ಸರ ತುಂಬ ನನಗೆ ಬಾಡಿಯಲ್ಲಿ ವೀಕ್ ಆಗ್ತಿದೆ ಅದಕ್ಕೆ ಏನು ಕಾರಣ ಈಗ ಒಂದು ವಾರದಿಂದ ಆಗ್ತಾಯಿದೆ ಸರಿ ಹಾಸ್ಪೆಟ್ಲಿಗೆ ಬಾ ಹಾಸ್ಪೆಟ್ಲಿಗೆ ಬರೋಕಾಗಲ್ಲ ಹೊರಗಡೆ ಇದೀನಿ ಈಗ ನಾಳೆ ಆಗೋಲ್ಲ ನಾಳೆಯೂ ಆಗೋಲ್ಲ ಇನ್ನು ಒಂದೆರಡು ದಿನ ಆಗುತ್ತೆ

ಮೆಡಿಸಿನ್ ಏನಾದರೂ ತಗೊಬೌದ್ರಾ ಔಷಧಿ ಓಕೆ ಹ್ಞೂ

ಹ್ಞೂ ಹ್ಞೂ ಮತ್ತು ತರ್ಕಾರಿಗಳೆಲ್ಲ ಹ್ಞೂ ತರಕಾರಿ ತರ್ಕಾರಿಗಳೆಲ್ಲ ಹಸಿ ತರ್ಕಾರಿಗಳೆಲ್ಲ ಅದರಿಂದ ಕಡಿಮೆ ಆಯ್ತ್

ಹ್ಞೂ ಮತ್ತು

ನೀವು ಒಂದು ಎರಡು ದಿನ ಬಿಟ್ಟು ಆದ್ಮೇಲೆ ಸಿಕ್ತೀರಲ್ಲ ಸರಿ ಆಯಿತು

ಸರಿ ಆಯ್ತು ತಗೊಳ್ಳಿ ಓಕೆ ಓಕೆ